ಹಲೋ

ಹಾಂ ಹಾಂ ಕೇಳಿಸ್ತಾ ಉಂಟು ಇದು ಸ್ಟೊಮಕ್ ಪೇಯ್ನ್ ಉಂಟು ನಿಮ್ಮದು ಅಪಾಯಿಂಟ್ಮೆಂಟ್ ಯಾವಾಗ ಸಿಗಬಹುದು ಜಾಸ್ತಿ ಇಲ್ಲ ಸ್ವಲ್ಪ ಬಿಟ್ಟು ಆದರೆ ಬಿಟ್ಟು ಬಿಟ್ಟು ಬರ್ತಾ ಸ್ಟಮಕ್ ಪೇಯ್ನ್ ಉಂಟು ನಿನ್ನೆಯಿಂದ ಸ್ಟಾರ್ಟ್ ಆದದ್ದು ಜಂಕ್ ಫುಡ್ ಹಾಗೇನು ತಿನ್ನಲಿಲ್ಲ ಅಂದರೆ ಈಗ ಮನೆಯಲ್ಲೇ ಅದು ಆಯಿಲ್ ಫುಡ್ ಅದು ತಿಂದಿದ್ದು ಅದು ಸ್ವಲ್ಪ ಫುಡ್ ಪಾಯಿಸನ್ ಥರ ಆಯಿತೇನೋ ಇಲ್ಲ ಇಲ್ಲ ಅದೆಂಥ ಇಲ್ಲ ಬರೆ ಪೇಯ್ನ್ ಅಷ್ಟೆ ಸರಿ ಸರಿ ಹಾಂ ಸರಿ ಸರಿ ಸರಿ ಸರಿ ಓಕೆ ಮೇಡಮ್ ಬರೆ ಸ್ಟೊಮಕ್ ಪೇಯ್ನ್ ಅಷ್ಟೆ ಮತ್ತೆಂಥ ತೊಂದರೆ ಇಲ್ಲ ಸರಿ ಸರಿ ಸರಿ ಸರಿ ಸರಿ ಸರಿ